ಹಾಂ ಮ್ಯಾಮ್ ನಮಸ್ತೆ ಮ್ಯಾಮ್ ಮ್ಯಾಮ್ ನಾ ಮ್ಯಾಮ್ ನಾನು ಪೃಥ್ವಿ ಅವ್ರ ಪೆರೆಂಟ್ ಮಾತಾಡ್ತಾ ಇರೋದು ಯುಹಾನ್ ಪೃಥ್ವಿ ಮ್ಯಾಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಎ ಸೆಕ್ಷೆನು ಮ್ಯಾಮ್ ನಾವೀಗ ಫ್ಯಾಮಿಲಿ ಫುಲ್ಲು ನಮ್ಮ ಕಸಿನ್ದು ಒಬ್ರುದು ಮದುವೆ ಇದೆ ಮ್ಯಾಮ್ ಹಾಂ ಅದು ಬಂದ್ಬಿಟ್ಟು ಧಾರವಾಡದಲ್ಲಿ ಇದೆ ಸೊ ನಾವು ಇಲ್ಲಿಂದ ಹೋಗಬೇಕು ಅಂದರೆ ಇಲ್ಲಿಂದ ಟ್ರೈನಲ್ಲಿ ಹೋಗಬೇಕು ಹಾರ್ಡ್ಲಿ ನಮ್ಗೆ ಏನಿಲ್ಲ ಅಂದರೂ ಟು ಅಂಡ್ರೆಡ್ ಟು ಟು ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಮ್ಯಾಮ್ ನಾವು ಹೋಗ್ ರೀಚ್ ಆಗದಿಕ್ಕೆ ಸಿಕ್ಸ್ ಅವರ್ಸ್ ಬೇಕು ಇಲ್ಲಿಂದ ಮತ್ತು ಬರಲಿಕ್ಕೂ ಸಮೇತ ಆಲ್ ಅರೌಂಡ್ ಸಿಕ್ಸ್ ಅವರ್ಸ್ ಆಗುತ್ತೆ ಒನ್ ಡೇ ಅಲ್ಲಿ ಹೋಗ್ಬುಟ್ಟು ಜರ್ನಿ ಮುಗ್ಸಿ ಬರಕ್ಕೆ ಆಗಲ್ಲ ಮ್ಯಾಮ್ ತ್ರೀ ಡೇಸ್ ಪ್ರೋಗ್ರಾಮ್ ಇದೆ ಹಾಂ ಮಗ ಏನೋ ಹೇಳ್ತಿದ್ದ ಸ್ವಲ್ಪ ಟೆಸ್ಟ್ಗಳೆಲ್ಲ ಇದೆ ಹತ್ರ ಇದೆ ಹಾಗಾಗ್ಬುಟ್ಟು ನಾನು ಬರಕ್ಕೆ ಆಗದಿಲ್ಲ ಮಾಡಕ್ಕೆ ಆಗದಿಲ್ಲ ಅಂತಿದ್ದ ನಾನು ಅದಕ್ಕೆ ಇಲ್ಲಪ್ಪ ನಾನು ಒಂದ್ಸರ್ತಿ ಮೇಡಮ್ಮಗೆ ಕೇಳ್ತೀನಿ ಮೇಡಮ್ ಪರ್ಮಿಷನ್ ಕೇಳ್ತೀನಿ ಅದಾದ ಮೇಲೆ ಕರ್ಕೊಂಡು ಹೋಗ್ತಿನಿ ಅಂತ ಮಾತಾಡ್ತಿದ್ದೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೆ ಅವ್ನ ಜೊತೆ ಮ್ಯಾಮ್ ವಿತ್ ಯುವರ್ ಫ ಪರ್ಮಿಷನ್ನು ನಾವು ಮೂರು ದಿನಗಳ ಕಾಲ ಅವ್ನನ್ನು ಕರ್ಕೊಂಡು ಹೋಗ್ಲಿಕ್ ಆಗುತ್ತಾ ಮ್ಯಾರೇಜ್ಗೆ ಅಂತ ಯಾಕೆಂದರೆ ಎಲ್ಲಾರು ಬರ್ತಾರೆ ಕಸಿನ್ಸ್ ಎಲ್ಲ ಬರ್ತಾರೆ ರಿಲೇಷನ್ಸ್ ಎಲ್ಲ ಬರ್ತಾರೆ ಸಂಬಂಧಿಕರು ಜೊತೆ ಮಾತಾಡೋದು ಇರುತ್ತೆ ಎಲ್ಲ ಇರುತ್ತೆ ಹಾಗಾಗ್ಬಿಟ್ಟು ನೀವು ಪರ್ಮಿಷನ್ ಕೊಟ್ಟರೆ ಚೆನ್ನಾಗೆ ಅಂತ ನಾನು ಅನ್ಸ್ ನನ್ಗೆ ಅನಸ್ತಿದೆ ಮ್ಯಾಮ್ ತುಂಬ ದೂರ್ದವರು ಆಗಿದ್ದರೆ ಸರಿ ಹೋಗ್ತಿತ್ತು ಮ್ಯಾಮ್ ಬಟ್ ಹತ್ರದವ್ರು ಅಲ್ಲ ಮ್ಯಾಮ್ ತುಂಬ ಹತ್ರದವ್ರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಮದುವೆಗೂ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಸುಮ್ ಸುಮ್ಮನೆ ಮಾತ್ಗಳು ಮಾತಾಡ್ತಾರೆ ಮ್ಯಾಮ್ ರಿಲೇಷನ್ಸ್ ಅಲ್ಲಿ ಹಾಗಾಗ್ಬಿಟ್ಟು ಇದೊಂದು ಅವಕಾಶ ಮಾಡ್ಕೊಡಿ ಅದಾದ ಮೇಲೆ ಏನಿದ್ದರೂ ನಾನು ಕೂರಿಸಿ ಓದ್ಸೋದು ಮಾಡ್ಸೋದೆಲ್ಲ ಮಾಡ್ತೀನಿ ನನ್ನ ಮಗನಿಗೆ ಹಾಂ ಮ್ಯಾಮ್ ಓಕೆ ಓಕ್ ಅಲ್ಲ ಮ್ಯಾಮ್ ಇದೊಂದೇ ಒಂದು ಸ್ ಅವಕಾಶ ಮಾಡ್ಕೊಡಿ ಮ್ಯಾಮ್ ಮಗನಿಗೆ ನೆಕ್ಸ್ಟು ನಾನು ಬಂದ್ಮೇಲೆ ಅದನ್ನೆಲ್ಲ ಕವರ್ ಅಪ್ ಮಾಡಸ್ತೀನಿ ಎಲ್ಲಾ ಸಬ್ಜೆಕ್ಟ್ಸ್ನ ಹೌದು ಮೇಡಮ್ ಇನ್ನ ಎರಡನೇ ಕ್ಲಾಸ್ ಹುಡುಗ ಎರಡನೇ ಹುಡ್ಗ ಎರಡನೇ ಕ್ಲಾಸ್ ಹುಡ್ಗನಿಗೆ ನೀವು ಇಷ್ಟೊಂದು ಜವಾಬ್ದಾರಿ ಹೊರಸ್ತಾ ಇದ್ದೀರ ಸರಿ ಮ್ಯಾಮ್ ಹೋಗ್ಲಿ ಒಂದಿನ ಆದರೂ ಕಾಲಾವಕಾಶ ಮಾಡಿ

ಆಯಿತು ಸರಿ ಮೇಡಮ್ ಆಯಿತು ಮ್ಯಾಮ್ ಧನ್ಯವಾದಗಳು ಧನ್ಯವಾದ ಆಯ್ತು ಆಯಿತು ಆಯ್ತು ಮೇಡಮ್ ಆಯಿತು ಮೇಡಮ್ ಆಯಿತು ಸರಿ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಧನ್ಯವಾದಗಳು ಧನ್ಯವಾದಗಳು ಆಯ್ತು